ಪೇಂಟಿಂಗ್ ಅಂದರೆ ನನಗೆ ತುಂಬ ಇಷ್ಟ ಅದರಲ್ಲೂ ಹೋರಾಂಗಣದಲ್ಲಿ ಚಿತ್ರಕಲೆ ಪೇಂಟಿಂಗ್ ಮಾಡೋದೆಂದ್ರೆ ನನಗೆ ತುಂಬ ಇಷ್ಟ ನಾನು ಚಿಕ್ಕವ್ಳಿದ್ದಾಗಿಂದಲೂ ಪೇಂಟಿಂಗ್ ಕಲ್ತಿದ್ದೀನಿ ಪೇಂಟಿಂಗ್ ಕ್ಲಾಸಸ್ಗೆಲ್ಲ ಅಟೆಂಡ್ ಆಗಿದ್ದೀನಿ ನನಗೆ ಪೇಂಟ್ ಮಾಡೋದು ಅಂದರೆ ತುಂಬ ಇಷ್ಟ ನನಗೆ ಪೇಂಟಿಂಗಲ್ಲಿ ತುಂಬ ಆಸಕ್ತಿ ಇದೆ ಅದರಲ್ಲೂ ಲೈವ್ ಆಗಿ ಹೊರಗಡೆ ಚಿತ್ ಚಿತ್ರಕಲೆಗಳನ್ನು ಬಿಡಿಸ್ತಾರಲ್ಲ ಹೋರಾಂಗಣದಲ್ಲಿ ಆ ಥರ ಕಾಂಪಿಟೇಶನ್ಸ್ಗೆಲ್ಲ ನಾನು ಹೋಗಿದ್ದೀನಿ ಸಹಾ ಕಾಂಪೀಟು ಮಾಡಿದ್ದೀನಿ ನಾನು ಹಂಗೆ ಹಾಗಾಗಿ ನನಗೆ ಆ ವಿಷಯದಲ್ಲಿ ತುಂಬ ಆಸಕ್ತಿ ಇದೆ ಅದರಲ್ಲಿ ಲೈವ್ ಪೇಂಟಿಂಗ್ ಮಾಡೋದು ಸರಳ ಎ ತುಂಬ ಸರಳವೇ ಆದರೂ ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಸ್ಟ್ರಕ್ಚರ್ಸ್ ಲೈಕ್ ನಾವು ಫಿಗರ್ ಯಾವ ಥರ ತಗೊಂಡಿರ್ತೀವಿ ಯಾವ ಥರ ಚಿತ್ರ ನಾವು ಡ್ರಾ ಮಾಡಿ ಬಿಡಿಸ್ತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಮಗೆ ಚಿತ್ರಕಲೆಯಲ್ಲಿ ತುಂಬ ಆಸಕ್ತಿ ಇದೆ ನಾನು ಪೇಂಟಿಂಗ್ ಮಾ ಮಾಡ್ತೀನಿ ಅದರಲ್ಲೂ ಆನ್ಲೈನ್ ಪೇಂಟಿಂಗ್ ಆಫ್ಲೈನ್ ಪೇಂಟಿಂಗ್ ಲೈಕ್ ಹೋರಾಂಗಣದಲ್ಲಿ ಮತ್ತೆ ಈ ಥರ ಏನಾದರೂ ಕಾಂಪಿಟೇಶನ್ಸ್ ಇದ್ದರೆ ಅದರಲ್ಲೆಲ್ಲ ನಾನು ಚಿತ್ರಕಲೆ ಪ್ರದರ್ಶನವನ್ನು ತೋರಿಸುತ್ತೇನೆ ನಾನು ನನಗೆ ಹೊರಾಂಗಣದಲ್ಲಿ ಪೆಯಿ ಚಿತ್ರಕಲೆ ಮಾಡೋದು ಲೈವ್ ಪೇಂಟಿಂಗ್ ಆ ಥರದ್ರೆಲ್ಲ ತುಂಬ ಆಸಕ್ತಿ ಇದೆ ಈ ಲೈವ್ ಪೇಂಟಿಂಗ್ ಮಾಡೋದು ತುಂಬ ಸರಳ ಆದರೆ ನಾವು ಅದು ಯಾವ ಥರ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಕಾಂಪಿಟೇಟರ್ಸು ಯಾವ ಥರ ಪೈಂಟ್ ಮಾಡ್ತಿದ್ದಾರೆ ಅವರು ಅಂದರೆ ಸರಳವಾಗಿ ಮಾಡ್ತಿದ್ದರೆ ನಾವು ಸರಳವಾಗಿ ಮಾಡಿದ್ದರೆ ಅದಕ್ಕೊಂದು ಅರ್ಥ ಇರುತ್ತೆ ಅವರು ತುಂಬ ಡಿಫಿಕಲ್ಟ್ ಆಗಿ ಮಾಡಿ ನಾವು ಸರಳವಾಗಿ ಮಾಡಿದರೆ ಅವ್ರದ್ದು ವಿನ್ ಆಗುತ್ತೆ ನಾವು ಅದಕ್ಕೆ ತು ಅವರಿಗೆ ಕಾಂಪಿಟ್ ಕೊಡೋ ಥರ ಹೊರಾಂಗಣದಲ್ಲಿ ಚಿತ್ರಕಲೆಯನ್ನು ತುಂಬ ಚೆನ್ನಾಗಿ ಆಸಕ್ತಿಯಿಂದ ಪೈಂಟ್ ಮಾಡಬೇಕು